ಬಾಲ್ಯದ ನಿಮ್ಮ ನೆಚ್ಚಿನ ನೆನಪುಗಳು ಯಾವ್ಯಾವು ಹಾಗೂ ಅವು ನಿಮಗೆ ಯಾವ ರೀತಿಯಲ್ಲಿ ವಿಶೇಷವಾಗಿವೆ ಇದು ತುಂಬ ಉತ್ತಮವಾದಂತಹ ಪ್ರಶ್ನೆಯಾಗಿದೆ ನಮ್ಮ ಬಾಲ್ಯದಲ್ಲಿ ನಾವು ಮೊದಲು ನಮ್ಮ ಸ್ನೇಹಿತರ ಒಂದು ಬಳಗವನ್ನು ನೆನ್ಪಿಸಿಕೊಳ್ಳಲು ತುಂಬ ಉಪಯುಕ್ತವಾದಂಥ ಪ್ರಶ್ನೆ ಅಂತ ನಾನು ಭಾವಿಸುತ್ತೇನೆ ಏಕೆ ಅಂತಂದರೆ ನಾವು ಬಾಲ್ಯವನ್ನು ಕಳೆಯೋದು ಸ್ನೇಹಿತರೊಡನೆ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮವನ್ನು ನೀಡಿರ್ಬೋದು ಆದರೆ ನೆನಪುಗಳು ಸದಾ ಅವು ನೆನಪಾಗಿ ಉಳಿಯಲು ನಮ್ಮ ಬಾಲ್ಯದ ಬಾಲ್ಯದ ನೆನಪುಗಳು ಸ್ನೇಹಿತರೇ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ನಾವು ಮೊದಲ ಒಂದು ಏನು ತರಗತಿಯಿಂದ ಮೊದಲನೇ ಒಂದು ಅಂದರೆ ಪ್ರೈಮರಿ ಒಂದು ಶಿಕ್ಷಣದಿಂದ ನಾವು ಅಲ್ಲಿಂದ ನಾವು ಇಲ್ಲಿವರೆಗೂ ನಮ್ಮ ಒಂದು ಲೈಫಲ್ಲಿ ಅನೇಕ ರೀತಿಯಾದಂತಹ ನೆನಪುಗಳು ಕೂಡ ನಮ್ಮಲ್ಲಿ ಇದ್ದಾವೆ ಅವುಗಳು ಒಂದೊಂದಾಗಿ ವಿವರಿಸೋದಾದ್ರೆ ಬಾಲ್ಯ ನಮ್ಮನ್ನು ತುಂಬ ಒಂದು ದೊಡ್ಡ ನೆನಪುಗಳು ಹಾಗೆ ವ್ಯ ಮೊದಲು ಮೊದಲಿಗೆ ನಾವು ಆಡಿದಂತಹ ಆಟಗಳು ನಮ್ಮ ಮೊದಲು ಮೊದಲ ಗುರುಗಳು ಹಾಗೆಯೇ ಮೊದಮೊದಲ ನಾವು ಸೈಕಲ್ ತುಳಿಯುವ ನೆನಪು ನಮ್ಮ ಸ್ನೇಹಿತರೊಡನೆ ಹೋದಂಥ ಟ್ರಿಪ್ಪು ಮೊದಮೊದಲು ಕಲಿತಂತಹ ಅನೇಕವಾದಂತಹ ಒಂದು ಕಲೆ ಹೀಗೆ ಅನೇಕ ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತಹ ನೆನಪುಗಳು ನಮ್ಮನ್ನು ಈಗಲೂ ಕೂಡ ಉತ್ತಮವಾದಂತಹ ನೆನಪುಗಳಾಗಿಯೇ ಕೂಡ ಉಳಿದಿದೆ ನಾವು ಕ್ಲಸ್ಟರ್ ಮಟ್ಟದಲ್ಲಿ ಕೋಲಾಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದಾಗ ಹೋಬಳಿ ಮಟ್ಟದಲ್ಲಿ ಪ್ರಥಮವಾದಂತಹ ಪ್ರಶಸ್ತಿಗಳನ್ನು ಪಡೆದಾಗ ಆದಂಥ ಖುಷಿ ಅಲ್ಲಿ ನಾವು ಕಳೆದಂತಹ ಕಾಲ ಈಗಲೂ ಕೂಡ ನಮ್ಮನ್ನು ಅದೇ ನೆನಪುಗಳಲ್ಲಿ ಉಳಿದಿದೆ ಅವೆಲ್ಲವನ್ನೂ ನೆನಪಲ್ಲಿ ಯಾವ ರೀತಿಯಾಗಿ ವರ್ಣನೆ ಮಾಡಲು ಸಾಧ್ಯವಿಲ್ಲ ಇಲ್ಲಿವರೆಗೂ ಇದ್ದಂಥ ಗೆಳೆಯರು ಈಗ ಕಣ್ಮರೆಯಾದಂತಹ ಗೆಳೆಯರು ತುಂಬ ಗೆಳೆಯರನ್ನು ಕಳ್ಕೊಂಡಿರುವಂಥ ಉದಾರಣೆಗಳು ಇವೆ ಅವು ಮತ್ತೆ ನಮ್ಮನ್ನು ಬಾಲ್ಯದ ಕಡೆಗೆ ಹೋದಾಗ ಅನೇಕ ಕಹಿ ಘಟನೆಗಳು ಸಿಹಿ ಘಟನೆಗಳು ನಮ್ಮನ್ನು ಕಾಡ್ತಾಯಿವೆ ಆದರೆ ನೆನಪು ಅಂತ ಬಂದಾಗ ಎಲ್ಲ ಒಳ್ಳೇದೆ ಆಗಲಿ ಕೆಟ್ಟದು ಆಗಲಿ ಎಲ್ಲ ನೆನಪೇ ಮತ್ತೆ ಎಂತಂದ್ರೆ ಖುಷಿಯಲ್ಲಿ ನಾವು ಕಳೆದಂತಹ ಕಾಲಕ್ಕಿಂತ ದುಃಖದಲ್ಲಿ ಕಳೆದಂತಹ ಅನೇಕ ನೆನಪುಗಳು ನಮ್ಮನ್ನು ಮತ್ತೆ ಅದು ಆ ಕ್ಷಣಗಳನ್ನು ನೆನಪಿಸ್ದಾಗ ಎಲ್ಲೋ ಒಂದು ಕಡೆ ಇಂಥ ಒಂದು ಸಮಯ ನಮ್ಮ ಲೈಫಲ್ಲಿ ಬಂತು ಅನ್ನೋ ಒಂದು ಒಂದು ಘಟನೆ ನೆನಪಿಗೆ ಆಗುತ್ತೆ ಹಾಗಾಗಿ ಬಾಲ್ಯದ ನೆನಪು ನೆಚ್ಚಿನ ನೆನಪು ಯಾವ್ಯಾವು ಅಂತ ನಿಮ್ಮ ಪ್ರಶ್ನೆಗೆ ಎಲ್ಲವೂ ಕೂಡ ನೆನಪೇ ಆದರೆ ನೆಚ್ಚು ಅಂತ ಬಂದಾಗ ಕೆಲವು ಇರ್ಬೋದು ಆದರೆ ನೆಚ್ಕೊಳ್ಳುವಂಥದ್ದು ಏನೂ ಇಲ್ಲ ಮುಂದೆ ಯಾರೇ ಕೂಡ ನಮ್ಮ ಸ್ನೇಹಿತರು ಒಳ್ಳೊಳ್ಳೆ ಕೆಲಸದಲ್ಲಿ ಒಳ್ಳೆ ಮಾರ್ಗದಲ್ಲಿ ಇದ್ದಾಗ ನಮಗೂ ಕೂಡ ಒಂದು ಉತ್ತಮವಾದಂತಹ ಅವರ ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಹಿಂದೆ ನೆನಪುಗಳು ಅಂತ ತುಂಬ ಇವೆ ಅವನ್ನು ಒಂದೊಂದಾಗಿ ವಿವರಿಸಲು ತುಂಬ ಸಮಯ ಕೂಡ ಆಗತ್ತೆ ನಮ್ಮ ಕಳೆದ ಬಾಲ್ಯದಿಂದ ಇಲ್ಲಿವರೆಗೂ ಕಳೆದಂತಹ ನೆನಪುಗಳು ತುಂಬ ಒಳ್ಳೊಳ್ಳೆ ನೆನಪುಗಳು ಇವೆ ಹಾಗಾಗಿ ಇವು ನೆನಪು ನೆನಪಾಗಿಯೇ ಇವೆ ನೆನಪಿಗೆ ಮತ್ತೊಮ್ಮೆ ನೀವು ನೆನಪು ಮಾಡಿದ್ದಕ್ಕೆ ತುಂಬ ಧನ್ಯವಾದ